ಹಾಂ ಹಲೋ ಹಾಂ ಹಲೋ ಕಾಯಿ ಪಲ್ಲೆ ಏನು ಅವ ರೀ ಹಾಂ ಬರ್ತೀವ್ ಅಲ್ಲರೀ ಹಾಂ ಬೆಂಡೆಕಾಯಿ ಬದ್ನೇಕಾಯಿ ಗಜ್ಜರಿ

ಹೌದು ರೀ ಮೊನ್ನೆ ಫ್ರೆಶ್ ಅದಾವೆ ಅಂತ ಬಂದ್ವಿ ಕೊಟ್ಟಿರಿ ಅದು ಒಂದು ಎರಡು ಸರಿ ಹೊರಡ್ಲಿಲ್ಲ ಹೌದಾ ಬೆಂಡೆಕಾಯಿ ರೇಟ್ ಏನು ರೀ ಅಕ್ಕಾರೆ ಗಜ್ರಿ ಎಲ್ಲ ಎಂಬತ್ತು ರೂಪಾಯಿ ರೀ ತುಟ್ಟಿ ಆಗ್ಯದೆ ಅನಿಸ್ತದಪ್ಪ ಯಾಕೋ ಯಾಕೋ ತುಟ್ಟಿ ಅನಸ್ತದೆ ಹಾಂ ಎಪ್ಪತ್ತು ರೂಪಾಯಿ ಅಂತೇಳಿ ಮಾಡಿರಿ ಹಾಂ ನಾವು ಬಂದಿದ್ದು ರೀ ಖಾಯಂ ರೇಟಿಗೆ ಮ ನಾವು ಖಾಯಂ ನಿಮ್ಮ ಅಂಗಡಿಗೆ ಬರ್ತೀವಿ ಅಂತ ಕಡಿಮೆ ರೇಟಿಗೆ ಕೇಳ್ಕತ್ತೀವಿ ರೀ ಒಂದು ಹತ್ತು ರೂಪಾಯಿ ಹಾಂ ನಮ್ಗೆ ಮನಿಗೆ ಕೊಟ್ಟು ಕಳಿಸ್ರಿ ಒಂದು ಅರ್ಧ ಕೆಜಿ ಬೆಂಡೆಕಾಯಿ ಒಂದು ಅರ್ಧ ಕೆಜಿ ಬದ್ನೇಕಾಯಿ

ಮುಳ್ಳು ಬದ್ನೇಕಾಯಿ ರೀ ನಾವು ಬಿಜಾಪುರ್ದವರು ಮುಳ್ಳು ಬದ್ನಿಕಾಯಿ ಭಾಳ ಪ್ರೀತಿ ನಮ್ಗೆ ಹಾಂ ಎಣ್ಣೆಗಾಯಿ ಮಾಡಲಿಕ್ಕೆ ಹ್ಞೂ ರೀ ಮತ್ತು ಗಜ್ಜರಿ ಒಂದು ಪಾವು ಕೆಜಿ ಸಾಕು ರೀ

ಹಾಂ ಕಳ್ಸಿ ಕೊಡಿರಿ ಕಳ್ಸಿ ಕೊಡಿರಿ ನಡೀತಾವೆ ನಡೀತಾವೆ ರೀ ನಡೀತಾವೆ ನಡಿ ಹಾಂ ಮಾರು ರೀ ಹ್ಞೂ ಕಳ್ಸಿ ಕೊಡಿರಿ ಆದಷ್ಟು ಲಗೂನೇ ಹಾಂ ಅರ್ಧ ತಾಸ್ನಾಗ ಬರ್ತಾವಲ್ಲ ರಿ ರೊಕ್ಕ ಕೊಡ್ತೀನಿ ಆತು ಆತು ಹಾಂ ಚಲೋ ಆತು ಹೇಳಿರಿ ಚಲೋ ಆತು ಹಾಂ ಕೊಟ್ಟು ಕಳಿಸಿ ಚೀಟಿಯೂ ಕೊಟ್ಟು ಕಳಿಸಿ ಹಾಂ ಫೋನ್ಪೇ ಮುಖಾಂತರ ಕಟ್ತೀನಿ ಅಥವಾ ರೊಕ್ಕಾರೂ ಕೊಡ್ತೀನಿ ರೀ ಹಾಂ ಹಾಂ ರೀ ಹಾಗೇ ಆಗಲಿ ಈಗ ಫೋನ್ಪೇನೇ ನಡ್ದದೆ ಫೋನ್ಪೇ ಮುಖಾಂತರ ಕೊಡ್ತೀನಿ ರೀ ರೊಕ್ಕ ಹಾಂ ಮುಖ್ಯ ನೋಡಿರಿ ಈ ಚಿಲ್ಲರೆ ಕೊಡೋದು ತಪ್ತದೆ ನಾ ಎಂಟಾಣೆ ಕೊಡು ಒಂದು ರೂಪಾಯಿ ಕೊಡೋದು ತಪ್ತದೆ ಹೌದು ಸಾಕಷ್ಟು ಬದಲಾವಣೆ ಮೋದಿ ಅವ್ರು ತಂದದಕ್ಕೆ ಅವ್ರಿಗೆ ಕೃತಜ್ಞತೆ ಅರ್ಪಿಸೋಣ ಈ ಮುಖಾಂತರ ಹ್ಞೂ ರೀ

ಹಾಂ ತ್ಯಾಂಕ್ಸ್ ರೀ ಹಾಂ ಹಾಂ ನಮಸ್ತೆ ನಮಸ್ತೆ ನಮಸ್ತೆ